ಹಾಂ ನೀವು ಡಾಕ್ಟ್ರ್ ಹಾಂ ನಿಮ್ಮ ಕ್ಲಿನಿಕ್ ಎಲ್ಲ ಉಂಟಲ್ಲ ಹಾಂ ನಮ್ಮದು ಕೈ ನೋವು ಉಂಟು ಅದಕ್ಕೆ ಔಷಧಿ ಆಗಬೇಕು ಅದು ಸರಿಯಾಗಿ ಮೇಲೆ ಎಲ್ಲ ಹೋಗೋದಿಲ್ಲ ಕೈ ಅದಕ್ಕೆ ನೀವಲ್ಲಿ ಬೇಕಾದ ಯಾವುದು ಅದಕ್ಕೆ ಚಿಕಿತ್ಸೆ ಎಲ್ಲ ಸರಿ ಉಂಟಾ ಹಾಂ ಕೆಲವು ವೈದ್ಯರನ್ನು ಸಂಪರ್ ಹಾಂ ಕೆಲವು ವೈದ್ಯರನ್ನು ನಾನು ಸಂಪರ್ಕಿಸಿದ್ದೇನೆ ಸರಿಯಾಗಿ ಆಗಲಿಲ್ಲ ಹಾಂ ನಿಮ್ಮಲ್ಲಿ ನಿಮ್ಮಲ್ಲಿ ಹೇಗೆ ತುಂಬ

ಹಾಂ ಎಣ್ಣೆ ಹಾಂ ಎಣ್ಣೆ ತಾ ಕೈಯ್ಯಲ್ಲಿ ಎಣ್ಣೆ ಎಲ್ಲ ಉಂಟಲ್ಲ ಹಾಂ ಒ ಹಾಂ

ಹಾಂ ಹಾಂ ಹಾಂ ಹಾಂ ಎಷ್ಟು ಬೆಳಗ್ಗೆ ಎಷ್ಟು ಗಂಟೆಯಿಂದ

ಹಾಂ ಹ್ಞೂ ಎಲ್ಲ ಹ್ಞೂ ಚಿಕಿತ್ಸೆಯಲ್ಲಿ ಅಂದರೆ ಟ್ಯಾಬ್ಲೆಟ್ ಎಲ್ಲ ಕೊಡ್ತೀರಾ ಅದಕ್ಕೆ ಬೇಕಾದ ಹ್ಞೂ

ಅದಕ್ಕೇನೂ ಬಾರದು ಏನು ನಾವು ಎಲ್ಲ ಕೈ ಕೆಲವು ಬಾರದ್ದೆಲ್ಲ ಇದು ಮಾಡಬಾರ್ದ ಭಾರ ಎಲ್ಲ ಎತ್ತಬಾರ್ದ ಜ ಎತ್ತುವಂಥದ್ದು ಏನಾದರು